ನಮಸ್ಕಾರ ಹ್ಞೂ ಸೀತಾರಾಮ ಟೂರಿಸ್ಟ್ ಗೈಡು ಚಿತ್ರದುರ್ಗ ಕಲ್ಲಿನ ಕೋಟೆ ಹೇಳಿರಿ ಹ್ಞೂ ಇದೇ ಚಿತ್ರದುರ್ಗಕ್ಕೆ ಬರ್ರೀ ಚಿತ್ರದುರ್ಗಕ್ಕೆ ಬರ್ರೀ ಚಿತ್ರದುರ್ಗದಲ್ಲಿ ನೋಡುವಂಥ ಕೋಟೆ ಇದೆ ಅಲ್ಲಿ ಬಂದರೆ ಎಂಟ್ರೆನ್ಸಲ್ಲಿ ನೀವು ಎಂಟ್ರೆನ್ಸ್ ಫೀಸು ಕೊಟ್ಟು ಪಾಸ್ ತಗೋಬೇಕು ಪಾಸ್ ತಗೊಂಡು ಒಳಗಡೆ ಹೋದರೆ ನಿಮಗೆ ಯಾವುದು ಬೇಕೋ ಇಂಗ್ಲೀಷ್ ಬೇಕೋ ಕನ್ನಡ ಬೇಕೋ ತಮಿಳು ಬೇಕೋ ಯಾವ ಭಾಷೆ ಎಲ್ಲ ಭಾಷೆ ಗೈಡ್ಸ್ ನಿಮಗೆ ಸಿಗ್ತಾರೆ ಯಾವ ಭಾಷೆ ಗೈಡ್ ಬೇಕೋ ಆ ಭಾಷೆ ಗೈಡ್ ನಿಮಗೆ ಸಿಗ್ತಾರೆ ರೆಮ್ಯುನರೇಷನ್ ಮಾತಾಡ್ಕೋಬೇಕು ಮಾತಾಡ್ಕೊಂಡು ಫಿಕ್ಸ್ ಮಾಡಿಕೊಂಡು ಅವರು ಮೇಲೆ ಕರ್ಕೊಂಡು ಹೋಗ್ತಾರೆ ಗೇಟಿಂದಲೇ ಕರ್ಕೊಂಡು ಹೋಗ್ತಾರೆ ಎಲ್ಲ ಬರೀ ಕಲ್ಲಿಂದಲೇ ಕಟ್ಟಿರತಕ್ಕಂತಹ ಮುಂಭಾಗದ ಕೋಟೆಯಿಂದ ಮೇಲೆ ಏಳು ಸುತ್ತಿನ ಕೋಟೆವರೆಗೂ ಎಲ್ಲ ಸುತ್ತಾಡಿಸಿಕೊಂಡು ಬರ್ತಾರೆ ಮೇಲೋಗಿ ಅಲ್ಲಿ ಹೊಂಡ ಇದ್ದಾವೆ ಹೊಂಡಗಳಿದ್ದಾವೆ ಮೇಲುಪ್ಪರಿಗೆ ಇದೆ ಎರಡು ದೇವಸ್ಥಾನಗಳಿದೆ ಒಂದು ಮಠ ಇದೆ ಒನಕೆ ಓಬವ್ವನ ಕಿಂಡಿ ಅಂತ ತೋರಿಸ್ತಾರೆ ಇನ್ನು ಬೇರೆ ಬೇರೆ ರಾಜರು ಮಹಾರಾಜರು ವಾಸಿಸತಕ್ಕಂತಹ ಸ್ಥಳಗಳು ಅರಮನೆಗಳು ಇದ್ದಂಥವುಗಳನ್ನು ತೋರಿಸ್ತಾರೆ ವಿಶೇಷವಾಗಿರತಕ್ಕಂಥ ಕಲ್ಲಿನ ಕೋಟೆ ಸುತ್ತ ಎಲ್ಲ ನಿಮ್ಮನ್ನು ಕರ್ಕೊಂಡೋಗಿ ಆಸಕ್ತಿ ಅಂತ ಆಸಕ್ತಿಯುತವಾಗಿರತಕ್ಕಂಥ ಅಥವಾ ಪ್ರದೇಶಗಳನ್ನು ಅಥವಾ ಸ್ಥಳಗಳನ್ನು ತೋರಿಸ್ತಾರೆ ಬಹಳ ಚೆನ್ನಾಗಿದೆ ಬರ್ರೀ ಸುಮಾರು ಒಂದು ದಿವಸ ಬೆಳಗ್ಗೆ ಏಳುವರೆಗೆ ಎಂಟ್ರೆನ್ಸ್ ಫೀಸ್ ತಗೊಂಡು ಒಳಗಡೆ ಹೋದರೆ ಸಂಜೆ ನೀವು ನಾಲ್ಕು ನಾಲ್ಕುವರೆವರೆಗೂ ಅಲ್ಲೆಲ್ಲ ಇರೋ ಸ್ಥಳಗಳನ್ನು ನೋಡಿಕೊಂಡು ಬರ್ಬೌದು ಅದರಿಂದ ಅದರ ಜೊತೆಗೆ ಇನ್ನೊಂದು ಸ್ಥಳಾನು ಇದೆ ಯಾವುದು ದುರ್ಗದ ಕೆಳಗೆ ಹೊಳಲ್ಕೆರೆ ರೋಡಲ್ಲಿ ಮತ್ತೊಂದು ಗುಹೆ ಗುಹಾಂತರ ದೇವಾಲಯ ದೇವಸ್ಥಾನ ಚಂದ್ರವಳ್ಳಿ ಕೆರೆ ಅಂತ ಅದೆಲ್ಲ ಅವರ ಗೈಡು ನಿಮಗೆ ಗೈಡ್ ಗೈಡ್ ಮಾಡಿ ತೋರಿಸಿಕೊಂಡು ಬರ್ತಾರೆ ಬರ್ರೀ ಆಯಿತು